ಹಲೋ ಮೇಡಮ್ ಹೇಳಿ ಇವತ್ತು ಎಂಬತ್ತು ಎಂಪ್ಲಾಯಿಸ್ ಬಂದಿದ್ದಾರೆ ಹ್ಞೂ ಪುಲ್ ಹೇಳ್ಬುಡದ ಹ್ಞೂ ಹ್ಞೂ ಎಪ್ಪತೈದು ಜನ ಸಿಗ್ನೇಚರ್ ಮಾಡಿದಾರೆ ಎಪ್ಪತ್ತು ಮತ್ತು ಎಪ್ಪತೈದು ಜನ ಬಯೋಟ್ರಿಕ್ ಮಾಡಿದಾರೆ ಐದು ಜನ ಇವತ್ತು ಬಂದಿಲ್ಲ ಬಂದಿಲ್ಲ ಮೇಡಮ್ ಇವತ್ತು ಐದು ಜನ ಹಾಂ ಹತ್ತು ಜ ರೀಸನ್ ಎಲ್ಲಾ ಕೇಳಿದೀನಿ ಬರ್ಕೊಂಡಿದೀನಿ ಮೇಡಮ್ ಹತ್ತು ಜನ ಟೀ ಬ್ರೇಕಿಗೆ ಹೋಗಿದಾರೆ ಇಪ್ಪತ್ತು ಜನ ಲಂಚಿಗೆ ಹೋಗಿದಾರೆ ಐದು ಜನ ಲೇಟಾಗಿ ಬಂದರು ಊಟ ಮಾಡಿಕೊಂಡು ರೀಸನ್ ಕೇಳಿದ್ದೀನಿ ಹಾಂ ಹೇಳಿದಾರೆ ನಾನು ಅದನ್ನು ಬರ್ಕೊಂಡಿದೀನಿ ನಿಮಗೆ ನಾನು ಆಮೇಲೆ ರಿಪೊರ್ಟ್ ಮಾಡ್ತೀನಿ ಮೇಡಮ್ ಏನು ಇಲ್ಲ ಮೇಡಮ್ ಏನಾದರು ಸಮಸ್ಯೆ ಇದ್ದರೆ ನಾನು ಹ್ಞೂ ನಾನು ನಿಮ್ಗೆ ರಿಪೋರ್ಟ್ ಮಾಡ್ತೀನಿ ಹ್ಞೂ ಮೇಡಮ್ ಆಯಿತು ಮೇಡಮ್ ಕೊಡ್ತೀನಿ ಮೇಡಮ್ ಆಮೇಲೆ ಮೇಡಮ್ ನನ್ಗೆ ಎರಡು ದಿನ ರಜೆ ಬೇಕಾಗಿತ್ತು ನನಗೆ ಸ್ವಲ್ಪ ಪರ್ಸ್ ಪರ್ಸನಲ್ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಎರಡು ದಿನ ಲೀವ್ ಕೊಡಿ ನನಗೆ

ಹ್ಞೂ ಮೇಡಮ್ ಸಂಜೆ ಸಂಜೆ ಬಂದು ರಿಪೋರ್ಟ್ ಕೊಟ್ಬುಟ್ಟು ಹೋಗ್ತೀನಿ ಏನು ಇಲ್ಲ ಮೇಡಮ್

ಆಯಿತು ಮೇಡಮ್ ಹ್ಞೂ ಮೇಡಮ್ ಹ್ಞೂ ಹ್ಞೂ ಆಯಿತು